ಹಲೋ ಜಯ ಏನು ಮಾಡ್ತಿದ್ದೆ ಹೌದಾ ಕಾಫೀ ಟಿಫನು ಎಲ್ಲ ಆಯಿತಾ ಆಯಿತು ನನ್ನದು ಕೂಡ ಆಯಿತು ಮತ್ತೆ ಎಲ್ಲ ಕೆಲಸ ಮುಗೀತಾ ಚೆನ್ನಾಗಿದ್ದೀಯಾ ಹೌದು ಹೌದು ಅಯ್ಯೋ ಏನಾಯಿತು ಗೊತ್ತಾ ಅದು ನಮ್ಮ ಮನೆಯಲ್ಲಿ ಮಿಕ್ಸರ್ ಇದೆಯಲ್ಲ ಮಿಕ್ಸರು ಹೀಗೆ ನನ್ನ ಫ್ರೆಂಡು ನಮ್ಮ ಮನೆ ಗೃಹಪ್ರವೇಶ ಇತ್ತಲ್ಲ ನನ್ನ ಫ್ರೆಂಡು ಗಿಫ್ಟ್ ಮಾಡಿದ್ದರು ಅದನ್ನು ಮಿಕ್ಸರು ಅದರಲ್ಲಿ ಒಂದು ಮೋಟರು ಅದೇ ಮಿಕ್ಸರ್ ರನ್ ಮಾಡ್ತೀವಲ್ಲ ಅದು ಮತ್ತು ಜ್ಯೂಸರು ಚಟ್ನಿ ಮಸಾಲೆ ಅದೇ ಎಲ್ಲ ಸೇರಿದ್ರೆ ಒನ್ ಟೂ ಫೋರ್ ಜಾರ್ಸ್ ಇತ್ತು ಫೋರ್ ಜಾರ್ಸ್ ಇತ್ತು ಚೆನ್ನಾಗಿತ್ತು ಚೆನ್ನಾಗಿ ರನ್ ಆಗ್ತಾ ಇತ್ತು ಒಂದು ಎರಡು ಮೂರು ತಿಂಗಳು ಯೂಸ್ ಮಾಡ್ತಾ ಇದ್ನ ಚೆನ್ನಾಗಿತ್ತು ಆಮೇಲೆ ನೋಡಿದ್ರೆ ಅದು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಡೈಲಿ ನಾನು ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ವಡೆಗೆ ಎಲ್ಲ ಅದರಲ್ಲೇ ಮಿಕ್ಸಿ ಮಾಡ್ತಿದ್ನ ಹಾಂ ಒಂದು ಒಂದುವರೆ ಎರಡು ತಿಂಗಳು ತನಕ ಚೆನ್ನಾಗೆ ಇತ್ತು ಮೋಟಾರ್ ಕೂಡ ಚೆನ್ನಾಗಿತ್ತು ಅದರ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತನೆ ಅನ್ನಿಸ್ತಿತ್ತು ಅದರ ಶೇಪ್ಸು ಮಿಕ್ಸಿ ಶೇಪ್ ಕೂಡ ಚೆನ್ನಾಗಿತ್ತು ಹ್ಯಾಂಡಲ್ ಕಲ್ಲರು ಪಿಂಕ್ ಇತ್ತು ಆ ಥರ ಎಲ್ಲ ಇತ್ತು ಚೆನ್ನಾಗಿದೆ ಅಂತ ಅನ್ಕೊಂಡು ನಾವು ಯೂಸ್ ಮಾಡ್ತಾ ಇದ್ವಿ ಒಂದು ಎರಡು ತಿಂಗಳು ತನಕ ಚೆನ್ನಾಗೆ ಇತ್ತು ಚೆನ್ನಾಗೆ ಬರ್ತಾ ಇತ್ತು ಆಮೇಲೆ ನೋಡಿದ್ರೆ ಮತ್ತೆ ಅದು ಡೈಲಿ ಡೈಲಿ ನನಗೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಅದು ಮಸಾಲೆನೆ ನೈಸ್ ಆಗ್ತಾ ಇರಲಿಲ್ಲ ಮತ್ತೆ ಈ ಪೌಡರ್ಸ್ ಏನಾದರೂ ಮಾಡ್ಕೊಳ್ಬೇಕು ಅಂತ ಚಿಕ್ಕದು ಜಾರ್ ಕೊಟ್ಟಿದ್ರಾ ಅದರಲ್ಲಿ ಏನಾದರೂ ಪೌಡರ್ ಮಾಡಬೇಕು ಅಂದರೆ ಆ ಪೌಡರ್ ಸಹ ಆಗ್ತಿರ್ಲಿಲ್ಲ ಇಡ್ಲಿಗೆ ದೋಸೆಗೆ ಟಿಫನ್ಗೆ ನಮಗೆ ಏನಾದರೂ ಬೇಕು ಅಂತ ಅಂದರೆ ಎಮರ್ಜನ್ಸಿಯಲ್ಲಿ ನಾನು ಅದನ್ನು ಕೂಡ ಮಾಡಕ್ಕೆ ಆಗ್ತಿಲ್ಲ ತುಂಬ ಬೇಜಾರು ಆಯಿತು ನನಗೆ ಆ ಹೌದು ಆಮೇಲೆ ಮತ್ತು ಅದನ್ನ ತಗೊಂಡೋಗಿ ರಿಪೇರಿಯಲ್ಲಿ ಕೊಟ್ಟಾಗ ಅವ್ರು ಹೇಳ್ತಾರೆ ಇಲ್ಲ ನೀವು ಸ್ವಲ್ಪ ಓವರ್ ಲೋಡ್ ಮಾಡಿರ್ತೀರಲ್ಲ ಸೊ ಹಾಗಾಗಿ ಈ ಥರ ಆಗಿರತ್ತೆ ಏನು ಪ್ರಾಬ್ಲೆಮ್ ಇಲ್ಲ ತೊಗೊಂಡೋಗಿ ಸರಿ ಹೋಗುತ್ತೆ ಈಗ ಅಂತ ಮತ್ತೆ ನೋಡಿದ್ರೆ ಅದೇ ಪ್ರಾಬ್ಲೆಮು ಬ್ಲೇಡೆಲ್ಲ ಒಂದು ಸೈಡ್ ಬ್ಲೇಡೆ ಫುಲ್ ಓಪನ್ ಆಗೋಯ್ತು ವಿಥ್ ಮಸಾಲೆ ಜೊತೆಯಲ್ಲಿ ಬ್ಲೇಡ್ಸ್ ಕೂಡ ಓಪನ್ ಆಗೋಗಿ ಆ ಮಸಾಲದಲ್ಲಿ ಮಿಕ್ಸ್ ಆಗಿಬಿಟ್ಟಿತ್ತು ತುಂಬ ಬೇಜಾರು ಆಯಿತು ನನಗೆ ನನ್ನ ಹಸ್ಬೆಂಡ್ಗೆ ನನ್ನ ಮಕ್ಕಳಿಗೆ ಟಿಫನ್ಗೆ ಅದಕ್ಕೆ ಇದಕ್ಕೆ ಎಲ್ಲ ಸ್ವಲ್ಪ ಸಫರ್ ಮಾಡೋ ಥರ ಆಯಿತಲ್ಲ ಸರಿ ನಾನೇ ಬೇರೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಅದೇ ಈ ಆನ್ಲೈನಲ್ಲಿ ಪರ್ಚೆಸ್ ಮಾಡಿದ್ರೆ ಇದೇ ಥರ ಆಗತ್ತೇನೋ ಅಂತ ಅನ್ಕೊಂಡು ನಾನು ನಮ್ಮನೆ ಹತ್ತಿರನೆ ಒಂದು ಶಾಪ್ ಇತ್ತು ಚಿಕ್ಕದು ಅಲ್ಲಿ ಕೆಲವ್ರು ತಗೊಂಡವ್ರು ಹೇಳಿದ್ದರು ಇಲ್ಲ ಚೆನ್ನಾಗಿದೆ ಹೋಗಿ ಪರ್ಚೆಸ್ ಮಾಡಿ ಅಂತ ಸರಿ ನೋಡೋಣ ಅಂತ ಹೇಳಿಬಿಟ್ಟು ನಾನೂ ಅಲ್ಲಿಗೋದೆ ಫೈ ಥೌಸಂಡ್ ರುಪಿಸ್ ಏನೋ ಹೇಳಿದ್ರು ಮಿಕ್ಸಿ ಹೌದು ಅದಕ್ಕೆ ಒಂದು ಜೂಸರು ಒಂದು ಪೌಡರ್ ಮಾಡೋದು ಮತ್ತು ಮಸಾಲೆ ಮಾ ರೂಬ್ಬೋದು ಮತ್ತು ಇಡ್ಲಿ ವಡೆ ಎಲ್ಲ ಬ್ಲೆಂಡ್ ಮಾಡ್ತೀವಲ್ಲ ಅದರದು ಸೇರಿ ನಾಲ್ಕು ಜಾರ್ ಇತ್ತು ಅದ್ರಲ್ಲುನು ಶೇಪ್ಸ್ ಎಲ್ಲ ಚೆನ್ನಾಗಿತ್ತು ಮತ್ತು ಅದರ ಜಾರ್ ಲಿಡ್ಸು ಚೆನ್ನಾಗಿ ಇಷ್ಟ ಆಯಿತು ನನಗೆ ಒಂದು ಸಲ ಕ್ಲೋಸ್ ಮಾಡಿದ್ರೆ ಓಪನ್ ಮಾಡೋಕ್ಕೆ ಅಂದರೆ ಸಡನ್ ಆಗಿ ಓಪನ್ ಆಗ್ತಾ ಇರಲಿಲ್ಲ ಇನ್ ಕೇಸ್ ನಾನು ಕೈ ಬಿಟ್ಟು ಆಡ್ಸದ್ರು ಲಿಡ್ಡೆಲ್ಲ ಓಪನ್ ಆಗಲ್ಲ ಅಂತ ಹೇಳಿದರು ಸೊ ನೋಡೋಕ್ಕೆ ಚೆನ್ನಾಗಿತ್ತು ಅಂಗಡಿನು ತಗೊಂಡ್ರೆ ಚೆನ್ನಾಗಿರತ್ತೆ ಮತ್ತು ಒಂದು ವರ್ಷ ವಾರಂಟಿ ಕೊಟ್ಟಿದ್ದರು ಒಂದು ವರ್ಷ ಏನು ಪ್ರಾಬ್ಲಮ್ ಆಗಲ್ಲ ಏನೇ ಪ್ರಾಬ್ಲಮ್ ಆದರೂ ನಾವು ಇದು ಮಾಡ್ತೀವಿ ಸರಿ ಅಂತ ಅನ್ಬಿಟ್ಟು ತಗೊಂಡು ಬಂದೆ ಒಂದು ವರ್ಷಕ್ಕೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದರು ನಾನು ಅದು ತಗೊಂಡು ಬಂದೆ ಯೂಸ್ ಮಾಡ್ತಾ ಇದ್ದೆ ಅದು ಕೂಡ ಒಂದು ತಿಂಗಳು ಎರಡು ತಿಂಗಳು ಹಾಂ ಎರಡು ತಿಂಗಳು ಯಾವುದೂ ಪ್ರಾಬ್ಲೆಮ್ ಇರಲಿಲ್ಲ ಈಗ ಮಿಕ್ಸಿಗೆ ರನ್ ಮಾಡಿದ್ರೆ ಜೋರು ಸೌಂಡ್ ಬರತ್ತೆ ಇದೂ ಅಷ್ಟೇ ನೈ ಮಸಾಲೆ ನಾನು ಏನೇ ಹಾಕಿದ್ರು ಹಾಕಿರೋದು ಕಾಯಿ ಶುಂಠಿ ಅದೆಲ್ಲ ಅಲ್ಲಲ್ಲೆ ಉಳ್ಕೊಂಡು ಬಿಡತ್ತೆ ದಪ್ಪ ಹಾಕೋ ಹಾಗೆ ಇಲ್ಲ ಕ್ಲೀನಾಗಿ ಬ್ಲೈಂಡ್ ಆಗ್ತಾ ಇಲ್ಲ ಅದು ಗ್ರೈಂಡ್ ಆಗ್ತಾ ಇಲ್ಲ ಹಾಂ ಗ್ರೈಂಡ್ ಆಗ್ತಾ ಇರ್ಲಿಲ್ವ ಸೊ ಮತ್ತೆ ತಲೆ ಕೆಟ್ಟೋಯ್ತು ನನಗೆ ಅಯ್ಯೋ ಮಿಕ್ಸಿನೇ ಬೇಡ ಸುಮ್ಮನೆ ರುಬ್ಬೊ ಕಲ್ಲು ಇಟ್ಕೊಂಡು ನಮಗೆ ಏನು ಬೇಕೋ ಅದನ್ನು ರುಬ್ಕೊಳ್ಳೋದು ಬೆಟರ್ ಅನ್ನುವಷ್ಟು ಬೇಜಾರಾಗೋಯ್ತು ನನಗೆ ನನ್ನ ಹಸ್ಬೆಂಡ್ಗಂತು ಡೈಲಿ ಹೇಳೋದು ಅವರು ನನಗೂ ಬೈಯೋದು ನೀನೇ ತಾನೇ ಹೋಗಿದ್ದೆ ನೋಡಿದೆ ತಗೊಂಡು ಬಂದೆ ಅಂತ ನಂಗೆ ನಿಜ ನನಗೆ ಸಖತ್ತು ಬೇಜಾರು ಆಯಿತು ಅಲ್ಲಿ ಹೋಗಿ ಪರ್ಚೆಸ್ ಮಾಡಿದ್ದು ಮತ್ತೆ ಅವ್ರು ವಾರಂಟಿ ಕಾರ್ಡ್ ಕೊಟ್ಟಿದ್ದರಲ್ಲ ಕಾರ್ಡ್ ತಗೊಂಡು ಹೋದೆ ನಾನು ಅವ್ರಿಗೆ ಹೇಳಿದೆ ಈ ಥರ ಆಗ್ತಿದೆಯಲ್ಲ ಮತ್ತೆ ಪ್ರಾಬ್ಲೆಮ್ಮು ಅಂತ ಅವ್ರು ಹೇಳ್ತಾರೆ ಇಲ್ಲ ಮೇಡಮ್ ಆ ಥರ ಎಲ್ಲ ಆಗೋದಿಲ್ಲ ನಮ್ಮ ಹತ್ತಿರ ಹೆಚ್ಚಿಗೆ ಪ್ರಾಬ್ಲೆಮ್ಸೆ ಬಂದಿಲ್ಲ ಈ ಥರ ಯಾವುದೂ ಕಂಪ್ಲೆಂಟ್ಸೆ ಬಂದಿಲ್ಲ ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗತ್ತೆ ನೀವು ಇನ್ ಕೇಸ್ ನೀವೇನಾದರೂ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯಂಟ್ಸನ್ನು ಅದರಲ್ಲಿ ಫಿಲ್ ಮಾಡಿದ್ರೆ ಅದು ಗ್ರೈಂಡ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಅಂತ ಎಷ್ಟು ಅಂತ ಟೈಮ್ ತಗೊಳತ್ತೆ ಅಲ್ವ ಅಯ್ಯೋ ತುಂಬ ಬೇಜಾರು ಆಗಿಬಿಟ್ಟು ಸರಿ ತೊಗೊಂಡು ಬಂದು ಮನೆಯಲ್ಲಿ ಸೈಡಲ್ಲಿ ಇಟ್ಟುಬಿಟ್ಟೆ ನಾನು ಯೋಚನೆ ಮಾಡಿದೆ ಇನ್ನು ಆನ್ಲೈನಲ್ಲಿ ಪರ್ಚೆಸ್ ಮಾಡಿದ್ದು ವೇಸ್ಟ್ ಆಗುತ್ತೆ ಇಲ್ಲಿ ಶಾಪಲ್ಲಿ ಪರವಾಗಿಲ್ಲ ಇಲ್ಲಿ ಎಲ್ಲ ಫೆಸಿಲಿಟಿ ಕೊಡ್ತಾರೆ ಗ್ಯಾರಂಟಿ ಕೊಡ್ತಾರೆ ಅಂತ ಅನ್ಕೊಂಡು ಅಲ್ಲೋಗಿ ಪರ್ಚೆಸ್ ಮಾಡುದ್ರುನು ವೇಸ್ಟ್ ಆಯಿತು ಸೊ ನಾನೇನು ಮಾಡಿದೆ ಆದೀಶ್ವರಲ್ಲಿ ಆದೀಶ್ವರಲ್ಲಿ ಹೋಗಿಬಿಟ್ಟು ಫೈ ಥೌಸಂಡ್ ಸಿಕ್ಸ್ ಥೌಸಂಡು ಸೆವೆನ್ ಥೌಸಂಡೋ ಮೋಸ್ಟ್ಲಿ ಇಲ್ಲಿಗಿಂತ ಒಂದು ಎರಡು ಸಾವಿರ ರೂಪಾಯಿ ಹೆಚ್ಚಿಗೆ ಕೊಟ್ರನು ನನಗೆ ಕ್ವಾಲಿಟಿ ವೈಸು ಚೆನ್ನಾಗಿ ಸಿಕ್ತು ಹಾಂ ಅದಕ್ಕೆ ಅದು ನೋಡ್ಲಿಕ್ಕೆ ಕೂಡ ಚೆನ್ನಾಗಿತ್ತು ಆ ಕಂಪನಿದಾಗಿತ್ತು ಅವರೂ ಅಷ್ಟೆ ಮೋಟರ್ಗೆ ಮಿಕ್ಸಿಯಲ್ಲಿ ಮೋಟರ್ಗೆ ವ್ಯಾರಂಟಿ ಕೊಟ್ಟಿದ್ದಾರೆ ಹೌದು ಏನೇ ಆದರೂ ಮೋಟರ್ ಮೋಟರ್ಗೆ ವ್ಯಾರಂಟಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ಪರ್ಚೆಸ್ ಮಾಡಿದೆ ಆಮೇಲೆ ಅದು ಅದ್ರಲ್ಲಿ ಇವಾಗ ಏನು ಪ್ರಾಬ್ಲೆಮ್ ಇಲ್ಲ ಏನು ಪ್ರಾಬ್ಲೆಮ್ ಇಲ್ಲ ಚೆನ್ನಾಗಿ ಇದೆ ಚೆನ್ನಾಗಿ ರನ್ ಆಗ್ತಾ ಇದೆ ಮಿಕ್ಸರು ಹ್ಞೂ ಹೌದು ಅದೇ ನಿನ್ಗೆ ಹೇಳೋಣ ಅನ್ಬಿಟ್ಟೆ ಕಾಲ್ ಮಾಡಿದೆ ನೀನೂ ಪರ್ಚೆಸ್ ಮಾಡಬೇಕು ಅಂತ ಹೇಳ್ತಿದ್ದಲ್ವ ಆಂ ಹೌದು ಹೌದು ನನಗೆ ನೆಕ್ಸ್ಟ್ ವಾಷಿಂಗ್ ಮೆಷಿನ್ ಬೇಕಾಗಿತ್ತು ಸೊ ಅಲ್ಲೇ ಹೋಗಿ ಪರ್ಚೆಸ್ ಮಾಡೋಣ ಅಂತ ಅನ್ಕೊಂಡೆ ಅವಾಗ ನಿನಗೂ ಹೇಳ್ತೀನಿ ನಿನಗೂ ಮಿಕ್ಸರ್ ಬೇಕಿತ್ತು ಅಂತ ಹೇಳ್ದಲ್ಲ ಕಂಪನಿದು ಅದೇ ತಗೋ ಅದೇ ತಗೋ ಚೆನ್ನಾಗಿದೆ ಯಾವುದೂ ಕಂಪ್ಲೆಂಟ್ಸು ಬಂದಿಲ್ಲ ಬಟ್ ಏನಂದರೆ ಅದರಲ್ಲಿ ಹೇಳ್ಕೊಳ್ಳೋದು ಅಯ್ಯೋ ಇದು ಚೆನ್ನಾಗಿಲ್ಲ ಯಾಕಾದರೂ ತಗೊಂಡ್ನೊ ಅಂತ ನನಗೆ ಮತ್ತೆ ಫೀಲ್ ಆಗಲಿಲ್ಲ ಅಂದರೆ ಬ್ಯಾಡ್ ಆಗಿ ಫೀಲ್ ಆಗಲಿಲ್ಲ ಇಷ್ಟ ಆಯಿತು ಸೊ ಪರವಾಗಿಲ್ಲ ನಾನು ಚಿಕ್ಕ ಚಿಕ್ಕ ಅಂಗಡಿ ಆನ್ಲೈನು ಅಂತ ತಗೊಳ್ಳೊ ಬದಲು ಈ ಥರ ದೊಡ್ಡ ದೊಡ್ಡ ಶೋರೂಮಲ್ಲಿ ತಗೊಂಡ್ರೆ ಚೆನ್ನಾಗಿರತ್ತೆ ಅಂತ ನನ್ಗೆ ಅನಿಸ್ತು ಸೊ ಅದಕ್ಕೆ ನಿನಗೂ ಹೇಳ್ತಾ ಇದ್ದೀನಿ ನಾನು ಮತ್ತೆ ನೆಕ್ಸ್ಟ್ ಹೋಗ್ತೀನಲ್ಲ ಆಗ ನಿನಗೆ ತಿಳಿಸ್ತೀನಿ ಹೋಗಿಬಿಟ್ಟು ಪರ್ಚೆಸ್ ಮಾಡ್ಕೊಂಡು ಬರೋಣ ಓಕೆ ಮಾ ಬಾಯ್